ನಮ್ಮ ರಾಜ್ಯದಲ್ಲಿ ಉಡುಗೆ ತೊಡುಗೆ ಅಂದರೆ ಸಾಂಸ್ಕೃಕ್ದಂತಾಯ ಅಂದ್ರೆ ಹೆಣ್ಮಕ್ಕಳು ಅಲಂಕಾರ ಮಾಡ್ಕೋಳೋದು ಆಮೇಲೆ ಸೀರೆ ಉಡೋದು ಆಭರ್ಣಗಳ್ ಹಾಕೋಳೋದು ತುಂಬ ಸುಂದರವಾಗಿ ಲಕ್ಷಣವಾಗಿ ಮಹಾಲಕ್ಷ್ಮೀ ಥರ ಕಾಣೋದು ಇದು ಹೆಣ್ಣುಮಕ್ಕಳ ಸಾಂಸ್ಕೃತಿಕ ನಮ್ಮ ಉಡುಗೆ ತೊಡುಗೆಗಳ ನಮ್ಮ ನಮ್ಮ ರಾಜ್ಯದಲ್ಲಿರುವಂಥದು ನಂತರ ಆಭರ್ಣಗಳು ಹಾಕೊಂಡಾಗ ಆಭರ್ಣಗಳ ಕುಳಿತು ನಮ್ಮ ಪ್ರದೇಶದಲ್ಲಿ ಬೆನ್ನೇಗೆ ಅಂದರೆ ಮೊದಲಿಂದ ಕಾಲ್ಲಿಂದ ಅವ್ರವ್ರ ಸಂಬಂಧ ಜಾತಿ ಸಮುದಾಯ ಪ್ರಕಾರ ಆಗಿರ್ತಕ್ಕಂಥ ಆಭರ್ಣಗಳು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಅವ್ರವ್ರನ್ನು ಸಂಪ್ರದಾಯ ಪ್ರಕಾರ ಅವ್ರವರ ಜಾತಿಯಲ್ಲಿ ಪದ್ದತಿಯಾಗಿ ನಮ್ಮ ಸಮುದಾಯ ಅಂದರೆ ಲಂಬಾಣಿ ಸಮುದಾಯಲ್ಲಿ ಅವರು ಹಾಕುವಂಥ ಲಂಬಾಣಿ ಡ್ರೆಸ್ ಆಗಿರ್ಬೋದು ಅಥ್ವ ಮುಸ್ಲಿಮ್ಸರೆಲ್ಲ ಹಾಕೊಂತ ಅವ್ರ ಬುರ್ಕಾ ಬಟ್ಟೆಯಾಗಿರ್ಬೋದು ಇಲ್ಲ ಕ್ರಿಶ್ಯನ್ಸ್ ಅಲ್ಲಿ ಹಾಕೊಳ್ಳೋದ್ ಅವರು ಕ್ರಿಶ್ಯನ್ ಫ್ರಾಕ್ ಥರ ಆಗಿರ್ಬೋದು ಈ ಥರ ಇರುತ್ತೆ ಒಬೊಬ್ರ್ ಸಮುದಾಯ ಪ್ರಕಾರ ಆಮೇಲೆ ನಂತರ ಹಿಂದೂ ಸಂಪ್ರದಾಯ ಪ್ರಕಾರ ಅಂದರೆ ಲಕ್ಷಣವಾಗಿ ಸೀರೆ ಉಡುವುದು ಮನೆಯ ಸಂಪ್ರದಾಯಕ್ಕಲ್ಲ ಈ ಥರ ಡ್ರಸ್ಸು ಅಥ್ವ ಸ್ಯಾರಿ ಗೀರಿ ಈ ಥರದ್ ಏನೋ ಹಾಕಿದೆ ಇರೋ ಅಲ್ಲಿ ಎಲ್ಲರೂ ಈ ಥರ ತಮ್ಗೆ ಇಷ್ಟ ಬಂದ ಹಾಗೆ ಸಂಪ್ರದಾಯನ ಆಭರ್ಣ ಹಾಕಂಡು ಉಡುಗೆ ಪಡುಗೆ ತೊಟ್ಕೊಂಡು ಸಕ್ಕತ್ತಾಗಿ ಚೆನ್ನಾಗಿ ಸುಂದರವಾಗಿ ಮಹಾಲಕ್ಷ್ಮೀ ಥರರಾಗಿ ಕಾಣ್ತಾರೆ ಇದು ಕೆಲೋರ್ಗೆ ಇಷ್ಟ ಆಗುತ್ತೆ ಇನ್ನು ಕೆಲೋರ್ಗೆ ಇಷ್ಟ ಆಗೊಲ್ಲ ಕಾರಣ ಅಂದರೆ ಈಗಿನ ಒಂದಿರ್ತಕ್ಕಂಥ ಜನ್ರೇಷನ್ ಡ್ರೆಸ್ ಅಥ್ವ ಚೂಡಿದಾರ್ ಹೀಗೆ ಹಾಕೊಂಡು ಇರ್ತಾರೆ ಅದನ್ನೆ ಹಾಕೊಂಡು ಹೀಗೆ ಇರ್ಬೇಕು ಇನ್ನು ಬೇರೆ ಯಾವುದೇ ಥರದಲ್ಲಿ ಮಾರ್ಡ್ರನ್ ಆಗಿ ಡ್ರಸ್ ಹಾಕೊದಿಲ್ಲ ಮೊಣ್ಕಾಲು ಮೇಲೆ ಬಟ್ಟೆ ಹಾಕೊಳ್ಳೋದು ಈ ಥರ ಬಟ್ಟೆ ನಮ್ಮ ಸಂಪ್ರದಾಯ ಕೈ ಬಿಟ್ಟು ನಮ್ಮನ್ನು ಬಿಟ್ಟು ಹೋಗುತ್ತೆ ನಾವು ಬಂದಿರ್ತಕ್ಕಂಥ ನಮ್ಮ ಪುರಾತನ ಕಾಲದಿಂದ ಸಂಪ್ರದಾಯನ ಉಳಿಸ್ಕೊಬೇಕು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಭರತ ನಾಟ್ಯ ಆಗಿರ್ಬೋದು ಡ್ಯಾನ್ಸ್ ಆಗ್ಬೋದು ಹಾಡು ಕುಣಿತ ಮತ್ತು ಇನ್ನೊಂದು ಈ ಥರದಲೆಲ್ಲ ನಾವು ಅಭ್ಯಾಸವನ್ನ ಮಾಡ್ಬೋದು ಆಮೇಲೆ ನಂತರ ನಾವು ಇದನ್ನು ನಾವು ಮುಂದೆ ಅದನ್ನು ಪೀಳಿಗೆಯಲ್ಲಿ ನಮ್ಮ ಮಕ್ಕಳಿಗೆ ಅಥ್ವ ನಮ್ಮ ತಾ ಮೊಮ್ಮಕ್ಳು ಅಥ್ವ ಈ ಥರದಲ್ಲಿ ಭಾಗವಹ್ಸಿ ಕೊಡ್ಬೋದು ಅಂತ ಹೇಳಲಾಗ್ತದೆ ಇನ್ನೂ ಸಮುದಾಯ ರಾಜ್ಯ ಅಂತಂದಂದ್ರಗೆ ಸಂಪ್ರದಾಯದ ಬಟ್ಟೆಗಳನ್ನು ಹಾಕೊಂಡರೆ ಅದಕ್ಕಿದಂಥ ಗೌರವ ರಾಜ್ಯದಲ್ಲಿ ಸಿಗುವಂಥವರ್ ಕೆಲವೊಂದು ಕಡೆ ಎಲ್ಲ ಇರ್ತಾರೆ ಹಾಗೆ ಬರೆಬಟ್ಲೆ ಅಥ್ವ ಟಿ ವಿಯಲೆಲ್ಲ ನೋಡ್ತೀವಿ ಈ ಥರದಲ್ಲೆಲ್ಲ ನಮಗೆ ಈ ಥರ ಸಾಂಪ್ರಸ್ವತೆ ಹಾಳ್ ಮಾಡ್ತೀವಿ ಇದನ್ನ ನಾವು ನಮ್ಮ ಮುಂದಿನ ಪೀಳಿಗೆಗಾಗಿ ಕೊಡಿಸ್ಬೇಕು ನಮ್ಮನ್ನು ನೋಡಿ ನಾಲ್ಕು ಜನ ಕಲೀಬೇಕು ಅವ್ರು ಈ ಥರ ಎಷ್ಟು ಸುಂದರವಾಗಿ ಕಾಣ್ತಾರೆ ಈ ಥರ ಅಂತಂದೇಳಿ ನಾವು ಅದನ್ನು ಯಾಕೆ ಮಾಡ್ಕೋಬಾರದು ಹಿಂಗೆ ಯಾಕೆ ಇರಬಾಡ್ದ್ ಅಂತಂದೇಳಿ ನಮ್ಮ ಮನಸಲ್ಲಿ ನಮ್ಮ ಮಕ್ಕಳಿಗೆ ನಾವು ತುಂಬಿದರೆ ಅದು ತುಂಬ ಚೆನ್ನಾಗಿ ಆಗುತ್ತೆ ಒಂದು ಒಳ್ಳೆಯ ದೇಶ ಕೂಡ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಅಂತು ಸಕ್ಕತ್ತಾಗಿ ಗೌರಿ ಹಬ್ಬ ಅಥ್ವ ಇಲ್ಲಂದ್ರೆ ದಸರಾ ದೀಪಾವಳಿ ಆಮೆಗೆ ಯುಗಾದಿ ಈ ಥರ ಹಬ್ಬಳಲ್ಲಿ ಹೆಣ್ಮಕ್ಳು ನೋಡಲು ಜಾತ್ರೆ ತುಂಬ ಚೆನ್ನಾಗ್ ಕಾಣ್ತಾರೆ ಒಬ್ಬರಿಗಿಂತ ಒಬ್ರು ಸಕತ್ತಾಗ್ ರೆಡಿ ಆಗಿರ್ತಾರೆ ಅಲಂಕಾರ ಮಾಡಿಕೊಂಡಿರ್ತಾರೆ ನೋಡೋಕ್ ಎರಡು ಕಣ್ಣುಗಳ್ ಸಾಲ್ದು ಅಷ್ಟು ಸುಂದರವಾಗಿ ಇರ್ತಾರೆ ಇದನ್ನು ನಾವು ಬೇಕಾದರೆ ನಮ್ಮ ಮಕ್ಕಳಿಗೆ ಅಥ್ವ ನಮ್ಮ ತಂದೆ ತಾಯಿಗೆ ಅಥ್ವ ನಮ್ಮ ಅಜ್ಜಿಯರಿಗೆ ಅವ್ರ ಕಾಲದಲ್ಲಿ ರೆಡಿಯಾಗಿರ್ತಕ್ಕಂಥ ಆ ಥರ ಸುಂದ್ರವಾಗ್ ರೆಡಿ ಆದರೆ ಮಕ್ಕಳು ತುಂಬ ಖುಷಿ ಆಗುತ್ತೆ ಅದನ್ನ ನೋಡಿ ಜಾತ್ರೆಯಲ್ಲಿ ಬಂದಿರ್ತಕ್ಕಂಥವ್ರ್ ಇವ್ರನ್ನು ನೋಡಿ ನಾವು ಈಗ ರೆಡಿ ಆಗಬೇಕ ನಮ್ಮಮನೆ ಸಂಪ್ರದಾಯ ನಾವು ಬಿಟ್ಟು ಕೊಡಬಾಡ್ದು ಅಂತ ನಾವು ಮನೋಭಾವನ ಕೂಡ ನಾವು ಇದರಾಗ ಇರತ್ತೆ ಅಂತ ಹೇಳ್ಬೋದು ಆಮೇಲೆ ನಂತರ ನಾವು ಇದನ್ನು ನಾವು ಯಾಕೆ ಅಂದರೆ ಮಾಡಬೇಕು ಬಿಡಬಾಡ್ದು ಈ ಥರದೆಲ್ಲ ಇಂದಿನ ಕಾಲ್ದಲ್ಲಿ ಎಲ್ಲ ಅಲೆಮಾರಿಗಳ ಜೀವನದರಲ್ಲಿ ಎ ಎಲೆ ಅಥ್ವ ಉ ಸೊಪ್ಪಿನ ಗಿಡದ ಸೊಪ್ಪು ಇರುತ್ತಲ್ಲ ಅದರಿಂದ ತಮ್ಮ ಪಟ್ಟೆ ಅಥ್ವ ತಮ್ಮ ಮಾನವನ ಇದು ಮಾಡ್ಕೊತಿದ್ರು ಈಗ ಬರ್ತಾ ಬರ್ತಾ ಬರ್ತಾ ಈ ಥರದ ಕಾಲಕ್ಕೆ ಬಂದಾಗ ಆಗಿನ ಕಾಲದಲ್ಲಿ ತಲೆ ತುಂಬ ಸೆರಗು ಹಾಕೊಳ್ಳೋದು ಹಳ್ಳಿ ಥರದಲ್ಲಿ ಸೀರೆ ಇರುತ್ತಲ್ಲ ಅದನ್ನೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗ್ ಕಾಣುತ್ತೆ ಸಾಂಪ್ರಕ ಬಟ್ಟೆಗಳು ಅಂತ ಇದು ಆಭರ್ಣ ಅಂದ್ರೆ ಬಂಗಾರಗಳಿ ಹೆಣ್ಮಕ್ಳು ಅಂದರೆ ಸಕ್ಕತ್ತಾಗೆ ತುಂಬಾ ಆಸೆ ಅದರಲ್ಲಿ ಹೆಣ್ಮಕ್ಳಿಗ್ ಅಂತಂದರೆ ಶ್ ಸ್ಪೆಷಲಾಗಿ ಬಂಗಾರನ ಅಂದರೆ ಎಷ್ಟಿದ್ರು ಕಡಿಮೆ ಸೀರೆ ಅಂದ್ರೆ ರೇಷ್ಮೆ ಸೀರೆ ಆಗಲಿ ಯಾವ ಸೀರೆ ಆಗಲಿ ಇನ್ನು ಎಷ್ಟಿದ್ರು ಕಡಿಮೆ ಅಷ್ಟು ಚೆನ್ನಾಗಿ ಹೆಣ್ಮಕ್ಳು ಅದನ್ನು ಆಸೆ ಪಡ್ತಾರೆ ನಮ್ಮ ಪ್ರದೇಶ ಸುತ್ತ ಮುತ್ತಲು ಇರುವಂಥದು ದೇಶದಲ್ಲೂ ಕೂಡ ನಾ ಅಷ್ಟೇ ಇಡೀ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳು ಅಂದರೆ ಆಭರ್ಣಗೊಳ್ ಅಂದರೆ ತುಂಬಾ ಇಷ್ಟ ಬಂಗಾರ ಅಂದರೆ ನಂಬರ್ ಒನ್ ಇಷ್ಟ ಪಡ್ತಾರೆ ಇದನ್ನು ನಾವು ಗಂಡುಮಕ್ಳ ಕೆಲೋರು ನೋಡೋಕೆ ಚಂದ ಕೆಲೋರಿಗೆ ಸಂಕಟ ಇರುತ್ತೆ ಆದರು ಇದು ಹೆಣ್ಮಕ್ಳಿಗ್ ಯಾವ ಚಂದ ಅಂದ್ರೆ ಅವೆಷ್ಟು ಚಂದ ಅಂತ ನಾನು ಹೇಳ್ಬೋದು ಇದರಷ್ಟೂ ಲಕ್ಷಣವಾಗಿ ಇದಷ್ಟೂ ನೀಯತ್ತಾಗಿ ಇರುವಂಥ ನಮ್ಮ ರಾಜ್ಯ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ಬೇರೆ ನಮ್ಮ ದೇಶ ನಮ್ಮ ಭಾರತ ದೇಶದಲ್ಲಿ ಇದ್ದಂಥ ಹೆಣ್ಣುಮಕ್ಳ ಗೌರವ ಭಾರತ ಮಾತೆಯ ಸುಂದರವಾಗಿ ಇರುವಂಥ ಕರ್ನಾಟಕ ಮಾತೆ ಈ ಒಂದು ಉಡುಗೆ ತೊಡುಗೆನ ನಾವು ಇನ್ನು ಮುಂದೆ ಮುಂದ್ವರಿಸ್ಬೇಕು ತುಂಬ ಸುಂದರವಾಗಿದ್ರೆ ಚೆನ್ನಾಗ್ ಹೇಳ್ತಿನಿ ಇನ್ನು ಇದಿಷ್ಟು ಒಂದು ಹೇಳಿ ನನ್ನ ಮಾತುಗಳನ್ ಮುಗಿಸ್ತೀನಿ ತ್ಯಾಂಕ್ ಯು